ಇಪ್ಪತ್ತು ಮೂರು ಎರಡು ಸಾವಿರದ ಒಂದು ಇಪ್ಪತ್ತ್ನಾಲ್ಕು ಹೆನ್ನೆರಡು ಎರಡು ಸಾವಿರದ ನಾಲ್ಕು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಹದಿನೆಂಟು ನಾಲ್ಕು ಸೊನ್ನೆ ಮೂರು ಎರಡು ಸಾವಿರದ ಹದಿನೇಳು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಎರಡು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ ಮೂರು